ಮಾನ್ಸೂನ್ ಋತು ಅಂದರೆ ಮಳೆ ಬರುವ ಕಾಲ ಮಳೆಗಾಲ ಇಲ್ಲಿ ಮಳೆಗಾಲದಲ್ಲಿ ನಮ್ಮ ಪ್ರದೇಶದಲ್ಲಿ ತುಂಬ ಮಳೆಯಾಗುತ್ತದೆ ನಾನು ಅಬ್ಸರ್ವ್ ಮಾಡಿದಂಗೆ ಇತ್ತೀಚಿನ ದಿನದಲ್ಲಿ ಸಹ ಮಾನ್ಸೂನ್ ಋತುವಲ್ಲಿಯೇ ಮಳೆ ಬಂದಿದ್ದು ಮುಂಗಾರು ಮಳೆಯೇ ನಮಗೆ ಹಿಟ್ ಕೊಡ್ತು ಮಾನ್ಸೂನ್ ಋತುವಿನ ಕಾಲದಲ್ಲಿ ನಾವು ತುಂಬ ಮಳೆಯನ್ನು ಪಡ್ಕೊಂಡ್ವಿ ಅದರ ಜೊತೆಗೆ ಮಾನ್ಸೂನ್ ಬಗ್ಗೆ ಹೇಳೋದಾದರೆ ಈ ಕಾಲದಲ್ಲಿ ನಮಗೆ ಹೆಚ್ಚು ಮಳೆಯಾಗುತ್ತೆ ಈ ಮಳೆಯಿಂದ ಬೆಳೆಯಾಗುತ್ತೆ ರೈತರು ಸಮೃದ್ಧಿ ಆಗ್ತಾರೆ ಅಭಿವೃದ್ಧಿ ಆಗ್ತಾರೆ ನಮಗೆ ಅನ್ನ ಸಿಗುತ್ತೆ ಇದರಿಂದ ನಾನು ಅಬ್ಸರ್ವ್ ಮಾಡಿದಂಗೆ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಸೆಂಟಿಮೀಟ್ರ್ ಮಳೆಯಾಗುವ ಸಂಭವವಿದೆ ನಮ್ಮ ಪ್ರದೇಶದಲ್ಲಿ ಮಾನ್ಸೂನ್ ಋತುವಿನ ಕಾಲದಲ್ಲಿಯೇ ಆಗೋದು ಅಂದರೆ ಬೇರೆ ಕಾಲದಲ್ಲಿ ಆಗೋಲ್ಲ ಮುಂಗಾರು ಮಳೆ ಸಹ ಹಿಂದಿನ ವರ್ಷದಲ್ಲಿ ಚೆನ್ನಾಗಾಗಿತ್ತು ಈ ವರ್ಷ ಮುಂಗಾರು ಮಳೆ ಚೆನ್ನಾಗಾಗಿಲ್ಲ ಮಾನ್ಸೂನ್ ಕಾಲದಲ್ಲಿ ನಾವು ಈಗೀಗ ಮಳೆಯನ್ನು ಪಡಿತಾಯಿದ್ದೀವಿ